ನಾನು ಫಶ್ಟ್ ಟೈಮ್ ಆನ್ಲೈನಲ್ಲಿ ಮೊಬೈಲನ್ನು ಆರ್ಡ್ರು ಮಾಡಿದ್ದೆ ಮೊಬೈಲ್ ಎಷ್ಟು ಚೆನ್ನಾಗ್ ಬಂದಿದೆ ಅಂದರೆ ನಂಗೆ ತುಂಬ ಖುಷಿ ಆಯಿತು ಈ ರೀತಿ ಅಂತು ಆನ್ಲೈನಲ್ಲಿ ಸಿಗುತ್ತಾ ಅನ್ನೋದೆ ಒಂದೂ ವಿಚಿತ್ರ ಅಂತ ಅನಿಸ್ತು ನನಗೆ ಯಾಕಂದರೆ ಮೋ ರೇಟು ತುಂಬ ಕಡ್ಮೆಯಲ್ಲಿ ಸಿಕ್ತು ಅಷ್ಟೇ ಅಲ್ದೆ ಅದ್ರ ಕ್ಯಾಮರಾ ಅದ್ರ ಡೀ ಇದು ಕ್ಯಾಮರಾನು ತುಂಬ ಚೆನ್ನಾಗಿದೆ ಬಟನ್ ಗಿಟನ್ ಎಲ್ಲಾ ಚೆನ್ನಾಗಿದೆ ಅಷ್ಟಲ್ದೆ ಯಾ ಕ್ಲಾರಿಟಿನು ತುಂಬ ಚೆನ್ನಾಗಿದೆ ಮೊಬೈಲ್ ಅಂದರೆ ಫೋಟೋಸೆಲ್ಲ ಎಷ್ಟು ಚೆನ್ನಾಗ್ ಬರುತ್ತೆ ಅಂದರೆ ನಂಗೆ ತುಂಬ ತುಂಬ ಖುಷಿ ಆಯಿತು ಮತ್ತು ತುಂಬ ಕಡಿಮೆ ರೇಟಲ್ಲಿ ಅಂದರೆ ಡಿಸ್ಕೌಂಟ್ ತುಂಬ ಸಿಕ್ತು ನನಗೆ ಇಷ್ಟು ಒಳ್ಳೆ ಪ್ರೋಡಕ್ಟು ಆನ್ಲೈನಲ್ಲಿ ಸಿಗುತ್ತಾ ಅನ್ನೋದೆ ನಂಗೊಂದು ವಿಚಿತ್ರ ಅನಿಸ್ತ ಇತ್ತು ಮೊಬೈಲ್ ಕೆ ಮೊಬೈಲ್ ಅಲ್ಲಿ ಅಂದರೆ ಸೆಟ್ಟಿಂಗ್ಸೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಬಟನ್ ಗಿಟನ್ ಎಲ್ಲ ಚೆನ್ನಾಗಿದೆ ಕವರ್ ಮೊಬೈಲಿನ ಕವರ್ ಸಮೇತ ಆನ್ಲೈನಲಿ ಬಂದಿದೆ ಇಷ್ಟೊಂದು ಒಳ್ಳೆ ಪ್ರೊಡಕ್ಟು ಮೋ ಆನ್ಲೈನಲ್ಲಿ ಸಿಗುತ್ತಾ ಅನ್ನೋದೆ ಒಂದು ವಿಚಿತ್ರ ಅನಿಸ್ತು ನಂಗೆ ಆವಾಗಿಂದ ನಾನು ತುಂಬ ಪ್ರೊಡಕ್ಟನ್ನು ಆರ್ಡ್ರ್ ಮಾಡ್ಲಿಕ್ಕೆ ಶುರು ಮಾಡಿದೆ ಅದಕ್ಕೆ ಆನ್ಲೈನ್ ಅವರಿಗು ತುಂಬ ಟ್ಯಾಂಕ್ಸ್ ಅಂದರೆ ಆನ್ಲೈನಲ್ಲಿ ಇಷ್ಟೊಂದು ಚೆನ್ನಾಗ್ ಚೆನ್ನಾಗ್ ಇಂಥ ಮೊಬೈಲು ಮೊಬೈಲಲ್ಲಿ ಕ್ಲ್ಯಾರಿಟಿನು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಮೊಬೈಲ್ ಇಷ್ಟು ಚೆನ್ನಾಗಿದೆ ಅಂದರೆ ಕ್ಯಾಮರಾ ಅಲ್ಲಿ ಪೋಟೋಸೆಲ್ಲ ಎಷ್ಟು ಚೆನ್ನಾಗ್ ಬರುತ್ತೆ ಅಂದರೆ ತುಂಬ ತುಂಬ ಖುಷಿ ಆಯಿತು ನಂಗೆ ಇಷ್ಟು ಒಳ್ಳೆ ಮೊಬೈಲ್ ನನಗೆ ಆನ್ಲೈನಲ್ಲಿ ಸಿಕ್ತು ಸಿಕ್ತು ಅನ್ನೋದು ಎಲ್ಲರಿಗೆ ಎಲ್ಲ ತುಂಬ ಖುಷಿ ಖುಷಿ ಅನಿಸ್ತ ಇದೆ ಅದೇ ರೀತಿ ನಾನು ಫ್ರೆಂಡ್ಸಿಗೆಲ್ಲ ಹೇಳಿದೆ ಆನ್ಲೈನಲ್ಲಿ ನಾನು ಮೊಬೈಲ್ ತಕ್ಕೊಂಡಿದಿನಿ ಎಷ್ಟು ಚೆನ್ನಾಗ್ ಬಂದದೆ ತಾವು ತಗೊಳಿ ಅಂತೇಳಿ ಅವರೆಲ್ಲರು ಕೂಡ ಆರ್ಡ್ರ್ ಮಾಡಿದ್ರು ಇಷ್ಟು ಈ ಥರ ಚೆನ್ನಾಗಿ ಮೊಬೈಲು ಕೂಡ ಆನ್ಲೈನಲ್ಲಿ ಸಿಕ್ತದೆ ಅಂದರೆ ತುಂಬ ವಿಚಿತ್ರಯ ಈಗಿನ ಇದರಲ್ಲಿ ಆನ್ಲೈನಲ್ಲಿ ಬೇಡ್ದಿದಂತ ಅಂತಕ್ಕೆ ಛಲೋ ಫ್ರೋಡಕ್ಟ್ ಬರೋದಿಲ್ಲ ಆದರು ನಾನು ಫಶ್ಟ್ ಟೈಮ್ ಆರ್ಡ್ರ್ ಮಾಡಿದಂಥ ಮೊಬೈಲು ನನಗೆ ತುಂಬ ಖುಷಿ ಕೊಟ್ಟಿದೆ ಮೊಬೈಲ್ನಂದ್ರೆ ನನಗೆ ಮೊಬೈಲಲ್ಲಿ ಎಲ್ಲಾ ಮೊಬೈಲ ಪ್ರತಿಯೊಂದು ಪಾರ್ಟ್ ಕೂಡ ತುಂಬ ಚೆನ್ನಾಗಿದೆ ಇಷ್ಟು ಒಳ್ಳೆ ಮೊಬೈಲು ಆನ್ಲೈನಲ್ಲಿ ಸಿಕ್ತು ಅನ್ನೋದು ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ತುಂಬ ತುಂಬ ಖುಷಿ ಆಗ್ತಾಯಿದೆ ಅದೇ ರೀತಿಯಲ್ಲಿ ಆನ್ಲೈನನ್ನು ಅಂದರೆ ನಾನು ತುಂಬ ಬೇಗ ಪ್ರೋಡಕ್ಟ್ ಬಂದು ಮುಟ್ತು ನನ್ನ ಕೈಯಲ್ಲಿ ಅಂದರೆ ಒಂದು ಆರ್ಡ್ರ್ ಮಾಡಿದಂತ ಒಂದು ಎರಡು ಮೂರು ದಿನ್ದೊಳಗೆ ಕೈಯಲ್ಲಿ ಸಿಕ್ತು ಅಷ್ಟೆ ಅಲ್ದೆ ಅಂದರೆ ಅಸ್ತು ಬು ತುಂಬ ಡಿಸ್ಕೌಂಟ್ ಆಯಿತು ಹೀಗೆ ನಾನು ಅಂಗ್ಡಿಯಲ್ಲಿ ತಗೊಳ್ಳಿಕ್ ಹೋದರೆ ಅದ್ಕೆ ಅಷ್ಟೊಂದು ಡಿಸ್ಕೌಂಟು ಇರಲಿಲ್ಲ ಸಿಗ್ತಿರಲಿಲ್ಲ ಆದರೆ ಸೇಮ್ ಪ್ರೋಡಕ್ಟ್ ಹಂಗ್ ಆನ್ಲೈನಲ್ಲಿ ತರಿಸಿದ್ರಿಂದ ನಂಗೆ ತುಂಬ ತುಂಬ ಡಿಸ್ಕೌಂಟ್ ಸಿಕ್ತು ಮತ್ತು ಮೊಬೈಲ್ ಅಂದರೆ ಎಷ್ಟು ಚೆನ್ನಾಗಿತ್ತಂದ್ರೆ ಅದೂ ಎಲ್ಲರಿಗು ಇಷ್ಟ ಆಯಿತು ಕ್ಯಾಮರಾನು ಇಷ್ಟು ಚೆನ್ನಾಗಿದೆ ಅದ್ರಲ್ಲಿ ಬರುವಂಥ ಪ್ರತಿಯೊಂದು ಪ ಇದು ತುಂಬ ಬ್ಯಾಟ್ರಿ ಗೀಟ್ರಿ ಎಲ್ಲ ತುಂಬ ಚೆನ್ನಾಗಿದೆ ಯಾವುದೆ ಅಂತಹ ಇದಿರಲಿಲ್ಲ ಅಂದರೆ ಅಂದರೆ ಯಾವುದೆ ಡ್ಯಾಮೇಜ್ ಅನ್ನೋದು ಇರಲಿಲ್ಲ ಅಷ್ಟು ಚೆನ್ನಾಗ್ ಉಂಟು ಆ ಬ್ಯಾಟ್ರಿ ಎಲ್ಲ ತುಂಬ ಖುಷಿ ಆಯಿತು ನನಗೆ